ನಮಸ್ತೆ ಈ ನಮ್ಮ ಕನ್ನಡ ಭಾಷೇನ ಕರ್ನಾಟಕದಲ್ಲೇ ಆಡು ಭಾಷೆಯಾಗಿ ಮಾತಾಡೋದಕ್ಕೆ ನಮ್ಮ ಜನ ಹಿಂದೆ ಮುಂದೆ ಮಾಡ್ತಾ ಕನ್ನಡ ಭಾಷೆಯನ್ನು ಎಲ್ಲೋ ಹಿಂದೆ ಇಡ್ತಾಯಿದ್ದಾರೇನೋ ಬಹಳ ಕಹಿ ಸತ್ಯನಾ ಅರಗಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಕಾರಣ ಏನಪ್ಪಾ ಅಂದರೆ ನಮ್ಮ ಕನ್ನಡಿಗರೇ ಕನ್ನಡ ಭಾಷೆ ಮಾತಾಡ್ಲಿಕ್ಕೆ ತುಂಬ ಹಿಂದೆ ಮುಂದೆ ಮಾತಾಡ್ತಿ ಮಾಡ್ತಿದ್ದಾರೆ ಯಾಕೆ ಅಂತ ಅಂತಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ಹಲವಾರು ರಾಜ್ಯಗಳಿಂದ ಬಂದಿರತಕ್ಕಂಥ ಎಲ್ಲ ಪ್ರಜೆಗಳಿಗೆ ಸ್ಥಾನಮಾನವನ್ನು ಧಾರಾಳವಾಗಿ ನೀಡಿದ್ದಾರೆ ಅವರ ಒಂದು ಭಾಷೆಯಾಗಲಿ ಮತ್ತೊಂದಾಗಲಿ ಅವರ ಒಂದು ಸ್ಥಾನಕ್ಕೆ ಯಾವುದೇ ರೀತಿ ಒಂದು ಅಗೌರವ ತರದೇ ಗೌರವವನ್ನು ಕೊಡ್ತಾರೆ ಆದರೆ ನಮ್ಮ ಕನ್ನಡ ಭಾಷೆಗೆ ಎಲ್ಲಿ ಹೋದರೂ ಕೂಡ ಯಾವುದೇ ರಾಜ್ಯಕ್ಕೆ ಹೋಗಿ ಕನ್ನಡ ಭಾಷೆಗೆ ಅಷ್ಟಾಗಿ ಅಂದರೆ ನಮ್ಮ ಧಾರಾಳತನ ಏನಿದೆಯಲ್ಲ ಕರ್ನಾಟಕದ ಜನತೆಗೆ ಹಾಗೆಲ್ಲ ಒಂದು ಧಾರಳತ್ವ ಬೇರೆ ರಾಜ್ಯಗಳಲ್ಲಿ ಇಲ್ಲ ಕಾರಣ ಏನಪ್ಪ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಒಂದು ಬ್ರೋಡ್ ಮೈಂಡಲ್ಲಿ ಧಾರಾಳತ್ವವನ್ನು ತೋರಿಸುತ್ತೆ ನಮ್ಮ ದೇಶದವರು ನಮ್ಮ ಪಕ್ಕದ ರಾಜ್ಯದವರು ಅಥವಾ ನಮ್ಮ ದೇಶದಲ್ಲಿ ಇರತಕ್ಕಂತಹ ಅನ್ಯ ರಾಜ್ಯದವರು ಬೇರೆಯವರ್ಯಾರು ಅಲ್ಲ ನಮ್ಮ ಭಾರತದವರು ಅನ್ನೋ ಒಂದು ಗೌರವನ ಒಂದು ಒಳ್ಳೆಯ ಮನೋಭಾವನೆ ಇಟ್ಕೊಂಡು ಎಲ್ಲರಗೂ ಒಂದು ಇದು ಮಾಡ್ತಾರೆ ಗೌರವನ ಸಮಾನತೆನ ಕೊಡ್ತಾರೆ ಇರುವುಲ್ಲಿ ಇರಲಿಕ್ಕೆ ಜಾಗ ಕೂಡ ಕೊಡ್ತಾರೆ ಅದೇ ನಮ್ಮ ಕನ್ನಡ ಭಾಷೆ ಅಂದರೆ ಈಗ ನಾವು ಒಂದು ಮಾರಾಟ ವಿಷಯದಲ್ಲಾಗ್ಲಿ ವಾಣಿಜ್ಯ ವಿಷಯದಲ್ಲಾಗ್ಲಿ ಇಂಥ ಚಟುವಟಿಕೆಗಳಲ್ಲಿ ನಮ್ಮ ಕನ್ನಡ ಭಾಷೆನ ಹುಡುಕಬೇಕಾಗಿದೆ ಆಂಗ್ಲ ಭಾಷೆ ಬಿಟ್ರೆ ಅವರ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಅಟ್ ಲೀಸ್ಟ್ ಅವರ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಅಂಥೇಳಿ ಏನಾದರೂ ಕನ್ನಡ ಇರಬೇಕಿತ್ತು ಬಹಳ ಮೂಲೆ ಗುಂಪಾಗಿದೆ ನಮ್ಮ ಕನ್ನಡ ಭಾಷೆ ಈಗ ಹೇಳಬೇಕಂತಂದರೆ ಆಂಗ್ಲ ಭಾಷೆ ಇರಲೇ ಬೇಕು ಅಂತ ಆಂಗ್ಲ ಭಾಷೆ ಆಗಲಿ ಅಥವಾ ಹಿಂದಿ ಭಾಷೆ ಆಗಲಿ ಎಲ್ಲ ವಾಣಿಜ್ಯ ಹಾಗೂ ಮಾರಾಟ ಒಂದು ಚಟುವಟಿಕೆಗಳಲ್ಲಿ ಇದ್ದೇ ಇರತ್ತೆ ಆದರೆ ನಮ್ಮ ಕನ್ನಡ ಭಾಷೆ ಮಾತ್ರ ಹುಡುಕಬೇಕಾಗಿದೆ ಇದೊಂಥರ ದುರಂತದ ಕಥೆಯಾಗಿದೆ ಇನ್ನು ಮುಂಬರುವ ದಿನಗಳಲ್ಲಿ ನಮ್ಮ ಮಕ್ಕಳು ಎಲ್ಲ ಕನ್ನಡ ಭಾಷೆನ ಎಲ್ಲಿ ಮರೆತ್ಬಿಡುತ್ತಾರೋ ಅನ್ನೋ ಭಯ ಕೂಡ ಆಗಿದೆ ಹಾಗಾಗಿ ಒಂದು ಉದಾಹರಣೆ ಕೊಡೋದಾದ್ರೆ ತಮಿಳುನಾಡಲ್ಲಿ ನೀವು ಎಲ್ಲೇ ಹೋಗ್ರಿ ಒಂದು ಬೋರ್ಡ್ ಕೂಡ ಯಾವುದೇ ಒಂದು ಬೋರ್ಡ್ ಕೂಡ ಆಗಲಿ ಅವರ ಭಾಷೆ ಬಿಟ್ರೆ ಬೇರೆ ಯಾವ ಭಾಷೇಲೂ ಅವರು ಆ ಬೋರ್ಡ್ ಅಲ್ಲಿ ಇರಲ್ಲ ಈವನ್ ಏನಪ್ಪ ಅಂದರೆ ಮಾತಾಡುವಾಗ ಆಂಗ್ಲ ಭಾಷೆ ಮಾತಾಡ್ತೀರಲ್ಲ ಅವರ ಭಾಷೆನೇ ಮೊದಲ ಸ್ಥಾನ ಕೊಡೋದು ಅವರು ಹೇಳೊದಾದ್ರೆ ಕನ್ನಡ ಭಾಷೆ ಅನ್ನೋದು ನಾವು ಕೂಡ ಅಷ್ಟೇ ಅಭಿಮಾನಿಗಳಾಗಿ ಕನ್ನಡ ಭಾಷೇನ ನಾವು ಕೂಡ ಪಕ್ಕದ ರಾಜ್ಯದವರಿಂದ ತಿಳ್ಕೊಳ್ಳೋವಂಥ ಒಂದು ಅವಸ್ಥೆ ಆಗಿದೆ ನೋಡಿ ನಮ್ಮ ಕನ್ನಡ ಭಾಷೇನ ಮೇಲೆ ತರ್ಬೇಕು ಅನ್ನೋದಾದರೆ ಯಾಕೆ ನಮ್ಮ ರಾಜ್ಯದಲ್ಲೇ ತಯಾರಾಗುವಂಥ ಪ್ರಾಡಕ್ಟ್ಗಳಿಗೆ ಕನ್ನಡ ಲೇಬಲ್ನ ಬಳಸ್ಬಾರ್ದು ಕನ್ನಡನ ನಾವು ಬೆಳೆಸ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಧನ್ಯವಾದ